ಜಿಲ್ಲಾ ಹಿರಿಯ ನಾಗರಿಕರಾದಂತಹ ಪ್ರತಿಯೊಂದು ಸಂಸ್ಥೆಯ ಬೆಂಬಲಿಗರಿಗೆ ಅವರ ನಿವೃತ್ತಿ ಟೈಮಿನಲ್ಲಿ ಅವ್ರಿಗೆ ಆಗುವಂತಹ ಕೆಲವೊಂದು ಸಮಸ್ಯೆಗಳು ಬರುತ್ತದೆ ಈಗಿನ ಕಾಲದಲ್ಲಿ ಎಲ್ಲರಿಗು ಸಕ್ಕರೆ ಕಾಯಿಲೆ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ ನೋಡಿ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಅಂತ ಇರ್ತಾರೆ ಆದರೆ ಕೆಲವೊಬ್ಬರು ಅದನ್ನು ಸಮಯದಲ್ಲಿ ಇಟ್ಟುಕೊಂಡು ಅದನ್ನು ಅದಕ್ಕೆ ಏನು ಬೇಕು ಅದನ್ನು ತೊಗೊಂಡು ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನು ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡಿ ಅದನ್ನು ಬಿಟ್ಟೆ ಬಿಡ್ತಾರೆ ನೋಡುವ ನಮಗೆ ಎಂಥ ಆಗ್ತದೆ ಅನ್ನೋ ರೀತಿಯಲ್ಲಿ ಆ ರೀತಿ ಅದು ಒಂದನ್ನು ಬಿಟ್ಟು ಇನ್ನೊಂದು ಆಗ್ ಆಗಿ ಆಗುವಂತಹ ಸಂದರ್ಭಗಳು ಬರ್ತದೆ ಅದನ್ನು ನಾವು ಪರಿಗಣನೆಗೆ ತೊಗೊಳ್ಳದೇ ಇರೋ ಥರ ನಮ್ಮಲ್ಲಿ ನಾವು ಸ್ಥೈರ್ಯ ತೊಗೋಬೇಕು ಮತ್ತು ಸಾಮಾಜಿಕ ಬೆಂಬಲವನ್ನು ಕೂಡ ನಾವು ಗೌರವಿಸಬೇಕಾಗ್ತದೆ ಆಮೇಲೆ ನಮ್ಮಲ್ಲಿ ಆಗುವಂತಹ ಬದಲಾವಣೆಗಳು ಮುಖ ಸುಕ್ಕುಗಟ್ಟೋದು ಬೊಜ್ಜು ಬರೋದು ಹಾಗು ನಮ್ಮ ಬಾಡಿ ಇಳಿತದೆ ನಮಗೆ ಮುಂಚೆ ಮಾಡ್ತಕ್ಕಂತಹ ಎನರ್ಜಿ ಏನೆಂದ್ರೆ ನಮಗೆ ಇವಾಗ ಇರೋದಿಲ್ಲ ಅದನ್ನು ನಾವು ಮನಸ್ಸಿಗೆ ತೊಗೊಳ್ಳದೆ ನಾವು ಹೇಗಿದ್ರೂ ಚೆನ್ನಾಗಿ ಮಾಡ್ತೇವೆ ನಮ್ಮ ಕೈಲಿ ಆಗ್ತದೆ ನಾವು ಮಾಡ್ತೇವೆ ನಮ್ಮ ಕೈಲಿ ನಾವು ಪ್ರೂವ್ ಮಾಡ್ತೇವೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬಂತು ಅಂದರೆ ನಾವು ಎಂಥ ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಅದನ್ನು ಅಂದರೆ ಅವ್ರಿಗೆ ನಾವು ಹೇಳಬೇಕಾಗ್ತದೆ ಅವಕಾಶಗಳನ್ನ ಕೊಡಬೇಕಾಗ್ತದೆ ಈಗ ವಾಚ್ಮ್ಯಾನ್ ಆಗಿ ಕೆಲಸ ಮಾಡುವಂಥವರು ಎಲ್ಲರೂ ಕೂಡ ಅಂದರೆ ತುಂಬ ಜಾಸ್ತಿ ವಯಸ್ಸಿನವರೇ ವಾಚ್ಮ್ಯಾನ್ ಕೆಲಸವನ್ನು ಮಾಡ್ತಾರೆ ಯಾಕೆಂದ್ರೆ ಅವರಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇರ್ತದೆ ಹಾಗಾಗಿ ಅವ್ರು ಆ ಕೆಲಸನ ಮಾಡಲೇಬೇಕು ಅವ್ರು ಹೇಗೆ ನೋಡಲಿಕ್ಕೆ ಇದ್ದರೂ ಚೆನ್ನಾಗಿಲ್ಲ ಚೆನ್ನಾಗಿದ್ದೀವಿ ಅನ್ನೋದನ್ನೆಲ್ಲ ಮನಸ್ನಲ್ಲಿ ತೆಗ್ದು ಹಾಕಿ ಅವರು ಮಾಡ್ತಾರೆ ಅದೇ ರೀತಿ ಮುಪ್ಪಿನ ಕಾಲದಲ್ಲಿ ಅಂದರೆ ಹಿರಿಯ ನಾಗರಿಕರಾಗಿಯೂ ಕೂಡ ಆರೋಗ್ಯ ಸೇವೆ ಸಾಮಾಜಿಕ ಬೆಂಬಲ ಅದ್ರಲ್ಲಿ ಗೌರವಿಸ ಗೌರವದಲ್ಲಿ ಇಟ್ಟುಕೊಂಡು ಅವರು ಅದನ್ನು ಸವಾಲುಗಳನ್ನ ಎದುರಿಸಬೇಕಾಗ್ತದೆ ಯಾರೋ ಏನೋ ಅಂತಾರೆ ಅವಕಾಶಗಳನ್ನ ಅಂತ ಅವ್ರು ಹೇಳಿದರು ಅಂತ ಅವಕಾಶಗಳನ್ನ ಕೈ ಬಿಟ್ಟು ಬಿಡೋದು ಆ ಥರಯೆಲ್ಲ ಮಾಡದಿಲ್ದಂಗೆ ಅದನ್ನು ನಾವು ತೊಗೊಂಡು ಅದರಿಂದ ಮುಂದೆ ಏನಾದ್ರೂ ಮಾಡಿ ಸಮಾಜಕ್ಕೆ ತೋರಿಸಿದ್ರೆ ಯಾರು ನಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ ಅವರು ಕೂಡ ನಮ್ಮ ಬೆನ್ನು ತಟ್ಟೋ ಆ ರೀತಿಯಲ್ಲಿ ನಾವು ಅವ್ರ ಮುಂದೆ ಬೆಳೆದು ನಿಲ್ಲಬೇಕು ಅದು ಈಗಿನ ಕಾಲದಲ್ಲಿ ಹಿರಿಯ ನಾಗರಿಕರಿಗೆ ಇದೆ ಇನ್ನೂ ಬರಬೇಕು ಅನ್ನೋದು ನನ್ನ ಇಚ್ಛೆ